ಈಗಷ್ಟೇ ಕೆಲಸ ಶುರು ಮಾಡುವರಿಗೆ ಹೇಳುವುದೇನೆಂದರೆ ಅವರು ನಮ್ಮ ಜೊತೆ ಬಂದು ನಾವು ಮಾಡುವ ಕೆಲಸಗಳನ್ನೆಲ್ಲ ನೋಡಿ ಅನಂತರ ತುಂಬ ಅರ್ಥ ಮಾಡಿಕೊಂಡು ನಾವು ಯಾವ ಥರ ಕೆಲಸ ಮಾಡುತ್ತೇವೆ ಅದನ್ನೆ ನೋಡಿಕೊಂಡು ಕೆಲಸ ಮಾಡಿ ಆ ನಂತರ ಸ್ವಲ್ಪ ಸ್ವಲ್ಪನೇ ನಾವು ಅವರಿಗೆ ಹೇಳಿಕೊಡ್ತೀವಿ ಈ ಥರ ಡಿಸೈನ್ ಮಾಡಿದರೆ ಈ ಥರ ಬರುತ್ತೆ ಯಾವ ಥರ ಹಾ ಹಾಗು ನಾವು ಯಾವ ಥರ ಕಲರನ್ನು ಮಿಕ್ಸ್ ಮಾಡುತೀವೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅವರು ನಮ್ಮತ್ತಿರ ಕೇಳಿ ಈ ಕಲ್ಲರಿಗೆ ಯಾವ ಥರ ಕಲ್ಲರ್ ಮಿಕ್ಸ್ ಮಾಡಿದರೆ ಯಾವ ಥರ ಬರುತ್ತೆ ಎಲ್ಲ ಕೇಳಿ ಅನಂತರ ನಾವು ಮಾಡುವ ಚಿತ್ರವನ್ನು ಅವರು ತಮ್ಮ ಮನೆಯಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪನೇ ಕಲಿತು ಅದು ಆದ ನಂತರ ಅವರು ಒಂದೇ ಸರಿ ಕೆಲಸ ಮಾಡುವುದಲ್ಲ ಸ್ವಲ್ಪ ಸ್ವಲ್ಪನೇ ಕಲಿತು ಕಲಿತು ನಮ್ಮ ಜೊತೆ ಬಂದು ಅನಂತರ ಒಳ್ಳೆಯ ವಿಚಾರವಾಗಿ ಏನಿದ್ದರು ಕಲಿತುಕೊಂಡು ಹಾಗೆ ಮಾಡು ಮಾಡಿಕೊಂಡು ಬಂದ ನಂತರ ಒಂದು ಯಾವ್ದಾದರು ನಾವೇ ಅವರನ್ನು ನಮ್ಮ ಒಟ್ಟಿಗೆ ಬಂದ ತಕ್ಷಣ ನಾವೇ ಕರ್ಕೊಂಡೋಗಿ ಎಲ್ಲಿ ಆದ್ರು ಕೆಲಸವನ್ನು ಹೇಳಿಕೊಂಡು ಮಾಡಿ ಮಾಡಿಕೊಟ್ಟು ಅವರಿಗೆ ಕಲಿಸ್ತೇವೆ ಅನಂತರ ಅವರು ಅವರಿಗೆ ಬೇಕಾದ ಈ ಥರ ಕೆಲಸವನ್ನು ಮಾಡಿಕೊಂಡು ಹೋಗು ಹೋಗಬಹುದು ಹಾಗೆಯೇ ನಾವು ಕಲಿತ ನಂತರ ನಮ್ಮ ಕೆಲಸವನ್ನು ಇನ್ನು ಹೆಚ್ಚಾಗಿ ಅವರು ಮಾಡುವಂತ ಸಾಧನೆ ಮಾಡುವಂತ ಕೆಲಸಗಳಾಗಬೇಕಂತ ನಾವು ಬೇಕಾದಷ್ಟು ಅವರಿಗೆ ಹೇಳಿಕೊಟ್ಟು ಅನಂತರ ಅವರು ನಮ್ಮ ಯಾವುದು ಕೆಲಸವಿದೆಯೇ ಆ ಕೆಲಸವನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ಅವರು ಬೇಕಾದ್ದನ್ನು ಅವರು ಕಲಿತ ನಂತರ ಅವರಿಗೆ ಬರುವಂತ ಜನಗಳನ್ನು ಅವರು ಮಾಡಿಕೊಂಡು ಒಳ್ಳೆಯ ಕೆಲಸದಲ್ಲಿ ಮಾಡಿಕೊಂಡು ಹೋಗುವುದು ಒಳ್ಳೆಯದು ಅಂತ ನಾ ಹೇಳುತ್ತೇವೆ